ನಂಗೇ ಸಣ್ಣ ವಯಸ್ಸಿಂದನು ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ನಾನು ಡ್ರಾಯಿಂಗ್ ಕಾಂಪಿಟೇಷನ್ಗಳನೆಲ್ಲ ಅಟೆಂಡ್ ಮಾಡಿದ್ದೀನಿ ಮತ್ತು ಡ್ರಾಯಿಂಗಳು ಅಂದರೆ ತುಂಬ ಅಂದರೆ ಅದೇನು ಒಂದು ನೇಚರ್ ಫೀಲ್ ಬರುತ್ತೆ ಯಾವುದೇ ರೀತಿಯ ಡ್ರಾಯಿಂಗ್ಗಳನ್ನು ಮಾಡಬೇಕು ಅಂತ ಅಂದರು ಕಾರಣನೇ ಬೇಕಾಗೊಲ್ಲ ಏನೋ ಒಂದು ಮೂಡಿ ಫೆಲೋ ಸುಮ್ಮನೆ ಕೂತಿದ್ದಾಗ ಬೇಜಾರ್ ಆಗ್ತಿದ್ದಾಗೆಲ್ಲಾ ನೋಡಿದ್ರೇ ಡ್ರಾಯಿಂಗ್ ಮಾಡಿದರೆ ನಂಗೆ ಒಂದು ಸಮಾಧಾನ ಸಿಗ್ತಾ ಇರುತ್ತೆ ನಾನು ಬೇಜಾರಲ್ಲಿದ್ದಾಗ ಮತ್ತು ನಾನು ತುಂಬ ಖುಷಿಯಲ್ ಇದ್ದಾಗ ಯಾವುದಾದ್ರು ಒಂದು ಪಿಕ್ಚರ್ಸ್ನ ನೋಡಿದ್ರೆ ಅದ್ನ ತಕ್ಷಣ ಡ್ರಾಯಿಂಗ್ ಮಾಡಬೇಕು ಅನ್ನೋದೆ ನನ್ನ ಮನ್ಸಿಗೆ ಬರುತ್ತೆ ಯಾವುದೇ ರೀತಿ ನನಗೆ ಡ್ರಾಯಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ದಿನಗಳೇ ಇಲ್ಲ ಯಾಕೆ ಅಂದರೆ ನನಗ್ ಏನೇ ಒಂದು ನೇಚರ್ ಅಲ್ಲಿ ಏನೇ ಒಂದು ನೋಡಿದ್ರು ಅದನ್ನು ನಾನು ಮೈಂಡ್ಗೆ ತೊಗೊಂಡಿದ್ದು ತಕ್ಷಣನೇ ಅದನ್ನ ಡ್ರಾಯಿಂಗ್ ಮುಖಾಂತ್ರನೇ ವ್ಯಕ್ತ ಪಡಿಸ್ತೀನಿ ಯಾವುದೋ ಒಂದು ಫ್ಲವರ್ಸ್ ಆಗ್ಬೋದು ಆ ಫ್ಲವರ್ಸ್ನ ನಾವು ತೊಗೊಂಡೋಗಿ ಮನೆಲಿ ಇಡ್ತೀವಿ ಅದು ಬಾಡೋಗುತ್ತೆ ಅನ್ನೋದು ಒಂದು ಫೀಲ್ ಇರುತ್ತೆ ಅದೇ ನಮ್ಮ ಕಲೆಲಿ ನಾವು ಅದನ್ನ ಒಂದು ಪೇಪರ್ ಮೇಲೆ ಒಂದು ಸ್ಕೆಚ್ ಆರ್ಟ್ ಥರ ತೊಗೊಂಡು ಡ್ರಾ ಮಾಡೋದ್ರಿಂದ ಆ ಅದ್ಕೆ ಏನೋ ಒಂಥರ ಏನು ಹೇಳ್ತಾರೆ ಅದು ಬಾಡೋಗಲ್ಲ ಅದನ್ನ ನಾವೂ ಒಂಥರ ಏನೋ ನಮ್ಮ ಮನ್ಸಿಗೆ ಸಮಾಧಾನ ಆಗುತ್ತೆ ನಾವೇ ಮಾಡಿರೋ ಡ್ರಾಯಿಂಗ್ ನಾವು ಅದನ್ನು ನೋಡ್ತಾ ಇದ್ದೀವೀ ಅನ್ನೋದು ಒಂದು ಫೀಲ್ ಇರುತ್ತೆ ಅದ್ಕೊಸ್ಕರ ಅದು ಡ್ರಾಯಿಂಗ್ ಮೇಲೆ ನಂಗೆ ತುಂಬ ಇಂಟ್ರೆಸ್ಟು ಎಲ್ಲ ವಿಚಾರದಲ್ಲು ಅಂದರೆ ನನಗೆ ನನ್ನ ಇದರಲ್ಲಿ ಆ ಬುಕ್ಸ್ಗಳನ್ನ ಓದ್ತಿರ್ತೀನೀ ಮತ್ತು ನಾನು ನೇಚರ್ ಬಗ್ಗೆ ಎಲ್ಲ ತಿಳ್ಕೋತ ಇರ್ತೀನಿ ಆಗ ಬರೋ ಫೀಲೇ ಬೇರೆ ಥರ ಇರುತ್ತೆ ಎಲ್ಲ ಥರದ್ರಲ್ಲು ನಮಗೇ ಏನಂದರೆ ಡ್ರಾಯಿಂಗ್ ಒಂದು ಇಂಪ್ರೆಸ್ ಅಂತಾನೆ ಹೇಳ್ಬೋದು ಡ್ರಾಯಿಂಗ್ಗಳನ್ನ ತುಂಬ ಮಾಡ್ತಿರ್ತೀನಿ ಡ್ರಾಯಿಂಗ್ ಮಾಡ್ದಿರೊ ದಿನಗಳೇ ಇಲ್ಲ ಯಾವತ್ತಾದ್ರೂ ಒಂದು ದಿನ ಫ್ರೀ ಟೈಮ್ ಅಲ್ಲಿ ಕೂತಿದ್ರೆ ನಾನು ಫಸ್ಟ್ ಅನ್ಕೊಳ್ಳೋದೆ ಇವತ್ತು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ ಒಂದು ಡ್ರಾಯಿಂಗ್ ಆದರು ಮಾಡಬಹುದಲ್ಲ ಆ ಡ್ರಾಯಿಂಗ್ ಇಂದ ಏನೋ ಒಂದು ಇಂಪ್ರೆಸ್ ನನಗೆ ನನಗೆ ಡ್ರಾಯಿಂಗ್ ಅಂದರೆ ಅಷ್ಟು ಇಷ್ಟ ದಿನದಲ್ಲಿ ಯಾವಾಗಾದ್ರೂ ನಾನು ಡ್ರಾಯಿಂಗ್ ಮಾಡಿಲ್ಲ ಅನ್ನೋ ದಿನಗಳನ್ನ ನಂಗೆ ಗೊತ್ತಿಲ್ಲ ಏನಾದರು ಒಂದು ನೇಚರ್ ಆ ಥರ ಇದೇ ಒಂದೇನೋ ನಮ್ಮ ನೇಚರ್ ಒಂದು ಪ್ರಾಣಿನ ನೋಡಿದ್ರು ಅದನ್ನು ಡ್ರಾಯಿಂಗ್ ಮಾಡ್ಬೇಕು ಅನಿಸುತ್ತೆ ಒಂದು ದೇವ್ರನ್ನು ನೋಡ್ದಾಗ ಅದನ್ನು ಡ್ರಾಯಿಂಗ್ ಮಾಡ್ಬೇಕು ಅನಿಸುತ್ತೆ ಆಲ್ಮೋಸ್ಟ್ ನಾನು ಮಾಡ್ತಾ ಇರ್ತೀನಿ ನಂಗೆ ಡ್ರಾಯಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ